ಹೀಗೆ ನನ್ನದೊಮ್ಮೆ ಬರ್ಡೇ ಬರ್ಡೇ ಇತ್ತು ಆ ಬರ್ಡೇ ಪಾರ್ಟಿಗೆ ನನ್ನ ಫ್ರೆಂಡ್ಸನ್ನೆಲ್ಲ ನಾನು ಮನೆಗೆ ವಿಸಿಟ್ ಮಾ ಕರೆದಿದ್ದೆ ಹಾಗೇ ನನ್ನ ಫ್ರೆಂಡ್ಸು ಒಂದು ಹತ್ತು ಜನ ಬಂದಿದ್ದರು ಆಗ ನನ್ನ ಫ್ರೆಂಡ್ಸಿಗೆಲ್ಲ ಫಸ್ಟು ನನ್ನ ಕೈ ಅಡುಗೆ ತಿನ್ಬೇಕು ನಾವೆಲ್ಲ ಹಾಸ್ಟೆಲ್ಮೇಟ್ಸ್ ಆಗಿದ್ವಿ ನನ್ನ ಕೈ ಅಡುಗೆ ತಿನ್ನಬೇಕು ಅಂತ ಅವ್ರು ತುಂಬ ಹಠ ಮಾಡ್ತಿದ್ದರು ಹಾಗೇ ನಾನು ನನ್ನ ಕೈ ನನ್ನ ಕೈ ಅಡಿಗೆ ರುಚಿನ ಎಲ್ಲರಿಗೆ ತೋರಿಸಬೇಕು ಅಂತ ಅಂದ್ಕೊಂಡಿದ್ದೆ ಹೇಗೋ ಅದೊಂದು ಚಾನ್ಸ್ ಸಿಕ್ತಂತ ನಾನೇ ಆ ದಿನ ಅಡಿಗೆ ಮಾಡ್ಲಿಕ್ಕಂತ ಹೋಗಿದ್ದೆ ಎಲ್ಲರೂ ಬಿರಿಯಾನಿ ಬೇಕಂತ ಹಠ ಮಾಡ್ತಿದ್ದರು ಹಾಗೇ ಬಿರಿಯಾನಿ ಮಾಡಲಿಕ್ಕೆ ಕುಕ್ಕರಲ್ಲಿ ಅನ್ನ ಇಟ್ಟು ಹೇಗೂ ಫ್ರೆಂಡ್ಸ್ ಇದ್ದಾಗ ಗೊತ್ತಲ್ಲ ಹೇಗೂ ನಾವು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಹಾಗೇ ಕುಕ್ಕರಲ್ಲಿ ಅನ್ನ ಇಟ್ಟು ನಾನು ಹೊರಗೆ ಬಂದು ಫ್ರೆಂಡ್ಸ್ನವ್ರ ಜೊತೆಯೆಲ್ಲ ಮಾತಾಡ್ತಾ ಕೂತಿದ್ದೆ ಹೀಗೆ ಮಾತಾಡ್ತಿರ್ಬೇಕಾದ್ರೆ ನನಗೆ ಕುಕ್ಕರಲ್ಲಿಟ್ಟದ್ದು ಮರೆತೆ ಹೋಗಿತ್ತು ಮಾತಾಡ್ತಾ ಮಾತಾಡ್ತಾ ಕೆಲವು ಹೊತ್ತಾಗಿತ್ತು ಮತ್ತೆ ನನ್ನ ಫ್ರೆಂಡ್ ಒಬ್ಬಳು ನಂಗೆ ನೆನ್ಪು ಮಾಡಿದಳು ನೀನು ಕುಕ್ಕರಲ್ಲಿ ಅನ್ನ ಇಟ್ಬಂದು ಹೇಳಿದ್ದೆಯಲ್ಲ ನಂಗೆ ಆಗ ಒಮ್ಮೆಲೆ ನೆನಪಾಯ್ತು ಮತ್ತೆ ಹೋಗಿ ನೋಡಬೇಕಾದ್ರೆ ಅದೆಲ್ಲ ತಳ ಹಿಡಿದೋಗಿತ್ತು ಅನ್ನ ಅಮ್ಮನಿಗೆ ಗೊತ್ತಾದರೆ ಈಗ ನನಗೆ ಎರಡು ಏಟು ಬೀಳುತ್ತಂತ ಅಂದ್ಕೊಂಡೆ ಹಾಗೇ ಮೆಲ್ಲ ಅದನ್ನು ತೆಗೆದು ಇಡಬೇಕಾದ್ರೆ ಅಮ್ಮ ಬಂದರು ಅಮ್ಮ ನೋಡಿ ಸ್ಟಾರ್ಟಾಯಿತು ಆಗಲೇ ಬೈಗುಳ ಹೇಗೂ ಗೊತ್ತಲ್ಲ ನಿಮ್ಮದು ಸಹ ಅಮ್ಮ ನಾವೇನಾದರೂ ಇಂಥ ತಪ್ಪು ಮಾಡಿದರೆ ಬೇಗ ಅಮ್ಮನವ್ರು ಬೈಯ್ಯುದು ಅದೇ ಅವ್ರೇನಾರು ತಪ್ಪು ಮಾಡಿದರೆ ಮರ್ತೋಯ್ತು ಅಂತ್ಹೇಳ್ತಾರೆ ಹಾಗೇ ಮತ್ತೇನು ಮಾಡಬೇಕಂತ ಗೊತ್ತಾಗಲಿಲ್ಲ ಮತ್ತೆ ಎಲ್ಲ ಆಯುತ್ ತೆಗೆದು ಮೇಲುಗಡೆ ಇದ್ದದ್ದು ಮಾತ್ರ ನಾವು ತೆಗ್ದು ತಿಂದಿವಿ ಮತ್ತು ಕೆಳಗಡೆ ತಳ ಹಿಡಿದದ್ದು ತೆಗಿ ಅದರದ್ದು ಆ ಪಾತ್ರೆದು ತಳ ಹಿಡ್ದದ್ದು ಹೋಗಬೇಕಂದ್ರೆ ಒಂದು ಮೂರು ನಾಲ್ಕು ದಿನ ಬೇಕಾಯಿತು ಹೀಗೆ ಅದೊಂದು ಇನ್ಸಿಡೆಂಟ್ ಆದಮೇಲೆ ನನಗೆ ಅಮ್ಮ ಅಡಿಗೆ ಮನೆಗೆ ಹೋಗುವಾಗ ಯಾವತ್ತು ನೆನಪು ಮಾಡೋದು ನೆನಪಾಗಿರ್ಬೇಕು ಕುಕ್ಕರಲ್ಲಿ ಏನಾದರೂ ಇಟ್ಟೋದರೆ ಮತ್ತೆ ಮತ್ತೆ ಕೇಳ್ತಾಯಿರ್ತಾರೆ ನೆನಪಿದೆಯಾ ನೆನಪಿದ್ಯಾ ಅಂತ ಹಾಗೇ ಮತ್ತೊಂದು ವಿಷಯ ಏನೆಂದ್ರೆ ಹಾಗೇ ಒಂದು ದಿವಸ ಅಮ್ಮ ಹಾಲು ಬಿಸಿ ಮಾಡ್ಲಿಕ್ಕೆ ಹೇಳಿದ್ದರು ಹಾಗೇ ಕುಕ್ಕರಲ್ಲಿ ಹಾಲು ಬಿಸಿ ಮಾಡಲಿಕ್ಕಂತ ಇಟ್ಟಿದ್ದೆ ಹಾಗೇ ಹೊರಗೆ ಬಂದು ಹಾಲು ಬಿಸಿಯಾಗಲಿಕ್ಕೆ ಅದು ಮೇಲೆ ಬರ್ಬೇಕಂದ್ರೂ ಒಂದು ಐದು ಆರು ನಿಮಿಷ ಬೇಕಲ್ಲ ಹಾಗೇ ಅಲ್ಲಿ ಯಾರು ವೇಯ್ಟ್ ಮಾಡುವುದಂತ ನಾನು ಹೊರಗೆ ಬಂದು ಕಾಯ್ತಾಯಿದ್ದೆ ಆಗ ಅಂದ್ಕೋತಿದ್ದೆ ಏನು ನೆನ್ಪಾಗುವಂತದ್ದು ನೆನಪಲ್ಲಿ ನೋಡಬೇಕು ಅಂತ ಹಾಗೇ ಹೊರಗೆ ಬಂದು ಚೂರು ಮೊಬೈಲ್ ಹಿಡಿಯುವ ಅಂತ ಮೊಬೈಲ್ ಹಿಡ್ಕೊಂಡು ಕೂತೆ ಮತ್ತೆ ಮರೆತೆ ಹೋಗಿತ್ತು ಹಾಲೆಲ್ಲ ಮೇಲೆ ಬಂದು ಎಲ್ಲ ಚೆಲ್ಲಿ ಹೋಗಿ ಲಾಸ್ಟಿಗೆ ಆ ಪಾತ್ರೆಗಳು ತಳ ಹಿಡಿದೋಗಿತ್ತು ಮತ್ತು ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಏನೋ ಒಂಥರ ಸುಟ್ಟ ಸ್ಮೆಲ್ ಬಂದಾಗಾಯಿತು ನೋಡ್ತೇನೆ ಹಾಲಿಂದ್ ಪಾತ್ರೆಯಲ್ಲ ತಳ ಹಿಡಿದೋಗಿತ್ತು ಹೀಗೆ ಅದಕ್ಕೂ ಅಮ್ಮನ ಕೈ ಕೈಯಲ್ಲೊಮ್ಮೆ ಬೈಗುಳ ಸಿಕ್ಕಿತ್ತು ಅಂಥ ಅಂಥದ್ದೇನೂ ದೊಡ್ಡ ಅವಘಡ ಎಂಥ ಆಗಲಿಲ್ಲ ಇಷ್ಟೆಲ್ಲ ಒಂದು ಸಣ್ಣ ಸಣ್ಣ ಇಂಥದ್ದು ಇನ್ಸಿಡೆಂಟೆಲ್ಲ ಆಗಿದೆ ಅದರಿಂದಾಗಿ ಈಗ ಅಮ್ಮ ನನಗೆ ಅಡುಗೆ ಮನೆಗೆ ಹೋಗುವುದಂದ್ರೆ ಅಮ್ಮ ನನಗೆ ಹತ್ತು ಸಲ ಹೇಳ್ತಾರೆ ಜಾಗ್ರತೆ ಜಾಗ್ರತೆ ಅಂತ ಹೀಗೆ ಒಂದು ಅಡಿಗೆ ಮಾಡಲಿಕ್ಕೋಗಿ ಎಡವಟ್ಟು ಮಾಡಿಕೊಂಡದ್ದು ಉಂಟು